ನಾವು ನಮ್ಮ ಮನೆಯಾಗ ಬಳಸುವಂಥ ಸಾಮಾನೆಲ್ಲ ಅಂತಂದರೆ ಯಾವಾಗಲೂ ಬಳಸಲಾರ್ದೆ ಯಾವಾಗಾರು ಒಮ್ಮೆ ಬಳ್ಸೋಂಥದ್ ಪದಾರ್ಥಗಳಂತ ಅಂದರೆ ಪದಾರ್ಥಗಳು ಅಂತಂದ್ರೆ ಯಾವ್ಯಾವ ಅಂತಂದರೆ ಈಗ ಹಾಲನ್ನ ಹಾಲನ್ನ ಯಾಕಂತಂದ್ರೆ ನಾವು ಯಾವಾಗಲೂ ಹಾಲು ಹಾಕೋಲ್ಲ ಅಡುಗೆಗೆ ಯಾವಾಗರಂತ ಅಂದೆನಂದ್ರ ಇವಾಗ ಏನರ ಮನೆಯಾಗ ಕಾರಣ ಇತ್ತು ಅಂದೆನಂದ್ರ ಅವಾಗ ಶಾವ್ಗೆ ವೇ ಪಾಯಸ ಮಾಡ್ಬೇಕಾದ್ರೆ ಅಂದ್ರೆ ಅದಕ್ಕೆ ಹಾಲು ಹಾಕ್ತೀವಿ ಮತ್ತು ಗೋಡಂಬಿ ಅವಾಗ ಹಾಕ್ತೀವಿ ಯೂಸ್ ಮಾಡ್ತೀವಿ ಮತ್ತೆ ದ್ರಾಕ್ಷಿ ಯಾವಾಗ ಯೂಸ್ ಮಾಡ್ತೀವಿ ಗೇರು ಬೀಜ ಸಿಗುತ್ತಲ್ಲ ಅದನ್ನ ಅವಾಗ ಹಾಕ್ತೀವಿ ಉಳ್ದಿದಿಂದ ಏನೇನು ನಾವು ಬಳಕೆ ಮಾಡೋಲ್ಲ ಮತ್ತು ಇದು ಶಾವ್ಗೆ ಪಾಯಸ ಮಾಡ್ಬೇಕಾದ್ರೆ ಇವು ಇಷ್ಟ ಅಂತ ಹಾಕ್ತೀವಿ ಮತ್ತೆ ಅಡುಗೆ ಮಾಡ್ಬೇಕಾದೆನಂದ್ರ ಇನ್ನೂ ಸಾಂಬಾರ್ ಏನರ ಮಾಡ್ಬೇಕಾಗಿತ್ತಂದ್ರ ಅಪ್ರೂಪಕ್ಕೆ ಏನು ಬಳಸ್ತೀವಿ ಅಂತ ಅಂದೆನಂದ್ರ ಏನ್ರ ಮನೆಯಾಗ್ ಕಾರಣ ಅಥ್ವಾ ಹಬ್ಬ ಇದ್ದ ಹೊತ್ತಿನಾಗ್ ಏನು ಮಾಡ್ತೀವಿ ಅಂತ ಅಂದೆನಂದ್ರ ಇದು ಕರಿಮೆಣಸು ದಾಲ್ಚಿನ್ನಿ ಏಲಕ್ಕಿ ಲವಂಗ ಶುಂಠಿ ಮತ್ತು ಮಸಾಲ ಪದಾರ್ಥಗಳಲ್ಲಿ ಇವೆಲ್ಲ ಸಿಕ್ತಾವಲ್ಲ ಅವನ್ನೆಲ್ಲಾ ರುಬ್ಬಿ ಮತ್ತು ಹಸಿ ಮೆಣ್ಸಿಕಾಯಿ ಒಣ ಮೆಣ್ಸಿಕಾಯಿ ಹಾಕ್ತೀವಿ ಅದಕ್ಕೆ ಒಣ ಮೆಣ್ಸಿಕಾಯಿ ಹಾಕಿ ಮಿಕ್ಸಿ ಹಾಕ್ಕೊಂದು ಇವನ್ನೆಲ್ಲಾ ಆಮೇಲೆ ಅದ್ಕೆ ಸಾಸ್ವೆ ಅವನ್ನೆಲ್ಲ ಹಾಕಿ ಒಗ್ಗರಣೆ ಕೊಡ್ಕೊಂತ ಮಾಡ್ತೀವಿ ಒಗ್ಗರಣೆ ಕೊಟ್ಟು ಆದಮೇಲೆ ಆವಾಗ ಸಾಂಬಾರ್ ಒಂಥರ ಟೇಸ್ಟ್ ಬರುತ್ತೆ ಇದನ್ನ ಯಾವಾಗಾದ್ರು ಒಮ್ಮೆ ಮಾಡಿದರೆ ಛಲೋ ಇರುತ್ತೆ ಯಾವ್ದಕ್ ಅಂತಂದರೆ ಸ್ ಮಸಾಲೆ ದಿನಾ ತಿಂದ್ವಿ ಅಂದರೆ ಆರೋಗ್ಯಕ್ಕೆ ಒಳ್ಳೆದಲ್ಲಂತಂದ್ರೆ ನಾವು ಮಾಡೋದಿಲ್ಲ ಅದನ್ನು ಹಬ್ಬದ್ ದಿನದಾಗ ಅದು ಏನರ ಮನೆ ಪಂಕ್ಷನ್ ಇದ್ದಾಗ ಮಾಡಿರ್ತೀವಿ ಮತ್ತೇನೇನು ಬೇರೆ ಬೇರೆ ಬಳಸ್ತೀವಪ್ಪಾ ಅಂದೆನಂದ್ರ ಇವು ಶುಂಠಿಯಾಗಿರ್ಬೌದು ಯಾಲಕ್ಕೊಯಾಗಿರ್ಬೌದು ಮತ್ತು ಇವಾಗ ಇದು ಮಾಡ್ತೀವಲ್ಲಾ ಪಿ ಪಚಡಿ ಅಂತ ಮಾಡ್ತಾರೆ ನಮ್ಮ ಕಡೆಗೆ ಪಚಡಿ ಅಂತ ಮಾಡ್ತೀವಲ್ಲ ಅವಾಗ ನಾವು ಅದಕ್ಕೆ ಇದು ಮೂಲಂಗಿ ಹಾಕ್ತೀವಿ ಮತ್ತೆ ಕ್ಯಾರೆಟ್ ಹಾಕ್ತೀವಿ ಮತ್ತು ಬೀಟ್ರೋಟ್ ಹಾಕ್ತೀವಿ ಸೌತೇಕಾಯಿ ಹಾಕ್ತೀವಿ ಇವುನೆಲ್ಲಾ ಮತ್ತು ಮೆಂತೆ ಪಲ್ಯ ಆಕ್ರಿಕಿ ಸಬ್ಬಸ್ಗೆ ಮತ್ತೆ ಕೊತ್ತಂಬರಿ ಇವುನೆಲ್ಲ ಹಾಕಿ ಇವುನೆಲ್ಲ ಹಸೀದಾ ಇರ್ತ ತಂದಿರ್ತೀವಲ್ಲ ಅವನ್ನೆಲ್ಲ ತಗೊಂಡು ಬಂದು ನೀಟಾಗಿ ಸಣ್ಣಗೆ ಹೆಚ್ತೀವಿ ಅವನ್ನ ಹೆಚ್ಚಿ ಅವುನ್ನ ಅಷ್ಟು ಕಲ್ಸಿ ಕಲಬೆರ್ಕೆ ಮಾಡ್ತೀವಿ ಸೌತೆಕಾಯಿನ ಸಣ್ಣ ಸಣ್ಣಗೆ ಹೆಚ್ಚಿ ಮೂಲಂಗಿ ಸಣ್ಣ ಸಣ್ಣಗೆ ಹೆಚ್ಚಿ ಮತ್ತೆ ಏನದು ಮೆಣ್ಸಿಕಾಯಿ ಸಣ್ಣ ಸಣ್ಣಗೆ ಹೆಚ್ಚಿ ಟಮಟೆಯನ್ನು ಸಣ್ಣ ಸಣ್ಣಗೆ ಹೆಚ್ಚಿ ಇವುನೆಲ್ಲ ಒಂದು ಕಡೆಗೆ ಒಂದು ಗುಂಪು ಮಾಡಿಟ್ಟಿರ್ತೀವಿ ಅದ್ರಾಗ ಆಮೇಲೆ ಇವನ್ನೆಲ್ಲಾ ಕೆಳ್ಗೆ ಮೇಲೆ ಮಾಡಿ ಮಿಕ್ಸ್ ಮಾಡ್ಕೊಂಡು ಒಂಥರಾ ಇದ್ಕೆ ಪಚಡಿ ಅಂತ ಕರಿತೀವಿ ಅದನ್ನು ವಿಶೇಷ ಸಂದರ್ಭದಲ್ ಅಷ್ಟೇ ಮಾಡ್ತೀವಿ ಹಾಂ ಇದ್ನ ಮಾಡ್ತೀವಿ ಮತ್ತು ಅಕ್ಕಿಗೂ ನಾವು ದಿನಾ ರೇಷನ್ ಅಕ್ಕಿ ಬಳಸ್ತೀವಿ ಪಂಚ ಇದು ಸರ್ಕಾರ ಕೊಡ್ವ ಕೊಡ್ತಕ್ಕಂಥ ರೇಷನ್ ಅಕ್ಕಿ ಬಳಸ್ತೀವಿ ಅಪ್ರೂಪಕ್ಕೆ ಅಂದ್ರೆ ಮತ್ತು ಸೋನಮಸೂರಿ ಅಕ್ಕಿ ಬಳಸ್ತೀವಿ ಏನು ಚಕ್ಕೆ ಬಳಸ್ತೀವಿ ಮತ್ತು ಚಲ್ ಛಲೋ ರೇಟಿನವೆಲ್ಲ ಛಲೋ ಇದು ಮಾಡಿದಾಗ ಅವಾಗ ಬಳಸಿ ಆವಾಗ ಇದು ಮಾಡ್ಕೋತೀವಿ ಮತ್ತು ಇದನ್ನ ಮಿರ್ಚಿ ಹಾಕ್ಬೇಕಾದೆನಂದ್ರ ಅದಕ್ಕೆ ಅದಕ್ಕೆ ಏನರ ಗರಿ ಗರಿಯಾಗಿ ಬರ್ಬೇಕಾ ಅಂತಂದೆನಂದ್ರ ಉಳ್ಳಾಗಡ್ಡಿನ ಅಜವಾನ ಹಾಕ್ತೀವಿ ಇವುನೆಲ್ಲ ನಾವು ಅಪ್ರೂಪಕ್ಕೆ ಮಾಡ್ತೀವಿ ಮಿರ್ಚಿ ಬಜಿನೆಲ್ಲ ಅಪ್ರೂಪಕ್ಕೆ ಮಾಡ್ತೀವಲ ಅವಾಗ ಅದಕ್ಕೆ ನಾವು ಮೆಣ್ಸು ಇದನ್ನ ಮೆಣ್ಸಿಕಾಯಿ ಹಾಕ್ಬೇಕ ಅಂತಂದ್ರೆ ಹಸಿ ಹಿಟ್ ಕಲಸ್ಕೋತೀವಿ ಕಲಸ್ಕೊಂಡ್ ಮೇಲೆ ಅದಕ್ಕೆ ಸ್ವಲ್ಪ ಅಜವಾನ ಹಾಕ್ತೀವಿ ಅಜವಾನ ತಿಂದರೆ ಇದು ಆರೋಗ್ಯಕ್ಕೆ ಒಳ್ಳೆದಂತೇಳಿ ಅಜವಾನ ಹಾಕ್ಕೋತಿವಿ ಅದಕ್ಕೆ ಅಜವಾನ ಹಾಕ್ಕೋತಿವಿ ಮತ್ತು ಚೆನ್ನಾಗ್ ಬರ್ಬೇಕಪ್ಪಾ ಅಂತ ಹಿಟ್ಗೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೋತೀವಿ ಅಕ್ಕಿ ಹಿಟ್ ಮಿಕ್ಸ್ ಮಾಡ್ಕೊಂದು ಹಾಕ್ಕೋ ತಿವಿ ಇದನ್ನು ನಾವು ಅಪ್ರೂಪಕ್ಕೆ ಬಳಸ್ತೀವಿ ಮತ್ತು ಏನಂತಂದೆನಂದ್ರ ಅಡುಗೆ ಮಾಡ್ಬೇಕಾದೆನಂದ್ರ ವಿಶೇಷ್ವಾಗಿ ಬಳಸ್ತಕ್ಕಂಥದ್ ಅಂತಂದ್ರೆ ಇದನ್ನ ಮಾಡ್ತೀವಿ ಏನಪ್ಪಾ ಅಂತಂದ್ರೆ ಈ ಟೇಸ್ಟ್ ಛಲೊ ಛಲೋ ಬರ್ಲ್ಯಪ್ಪ ಅಂದ್ರೆ ಅಡುಗೆ ಮಾಡೊತ್ತಿನಾಗ್ ಮೊಸ್ರು ಹಾಕೋತಿವಿ ಅಪ್ರೂಪಕ್ಕೆ ಬಳಸ್ತೀವಿ ಅಂದರೆ ದಿ ಅವು ಈ ದಿನಾ ಬೇರೆ ಮ ಅಡುಗೆ ಮಾಡೋದೆ ಬೇರೆ ಅಪ್ರೂಪಕ್ಕೆ ಹೀಗಿದೆ ಮೊಸ್ರು ಹಾಕೋತಿವಿ ಇಲ್ಲ ಅಂದೆನಂದ್ರ ಅಲ್ಲ ಶುಂಠಿ ಅಲ್ಲ ಯಾವಾಗ್ಲೂ ಅಲ್ಲ ದಿನಾ ಹಾಕೊಂದ್ನಂದ್ರ ಈಟ್ ಅಲ್ಲ ಅದು ಹಾಗಾಗಿ ನಾವು ದಿನಾ ತಿನ್ನೋದಿಲ್ಲ ಅದನ್ನು ಯಾವಾಗರಾ ಅಡುಗೆ ಛಂದ ಬರ್ಬೇಕಪ್ಪಾ ಅಂದ್ರೆ ಅಡುಗೆ ಛಲೋ ಆಗಿರ್ಬೇಕಪ್ಪಾ ಅಂದ್ರೆ ನಾಲ್ಕು ಮಂದಿ ಛಲೋ ಅಂದಿರ್ಬೇಕಪ್ಪಾ ಅಂತ ಅಂದೆನಂದ್ರ ಅಲ್ಲ ಹಾಕೊಂದಿರ್ತಿವಿ ಅಲ್ಲ ಹಾಕ್ಯಂದ್ರ ಅದು ಅಡುಗೆ ಒಂಥರಾ ಮ ಛಲೋ ಟೇಸ್ಟ್ ಬರ್ತದೆ ಮತ್ತು ಅಲ್ಲದ ಜೊತೆ ಸ್ವಲ್ಪ ಬೆಳೊಳ್ಳಿ ದಿನ ಬೆಳ್ಳುಳ್ಳಿ ಹಾಕೋಂತಿವಿ ಆದ್ರೆ ಅಲ್ಲದ ಜೊತೆಗ್ ಟೆ ಛಲೋ ಬರ್ತದೆ ಅನ್ನೋಕ್ ಅಲ್ಲ ಹಾಕೋಂದಿರ್ತಿವಿ ಹೀಗತೆ ಮಾಡ್ಬೇಕ್ ಇದನ್ನು ಮಾಡ್ತೀವಿ ಮತ್ತು ಇನ್ನೂ ಅಡುಗೆ ಮಾಡ್ಬೇಕಾದ್ರ ಇನ್ನೂ ಚಹಾ ಮಾಡ್ಬೇಕಾದೆನಂದ್ರ ಛಲೋ ಚಹಾ ಆಗ್ಬೇಕ್ ಅಂತ ಅಂದೆನಂದ್ರ ದಿನ ಚಹಾ ಪುಡಿ ಸಕ್ಕರೆ ಅಷ್ಟೆ ಹಾಕಿರ್ತಿವಿ ಅವತ್ತು ನಾವು ಛಲೋ ಛಲೋ ಹೊತ್ತಿನಾಗ್ ಚಹಾ ಆಗ್ಬೇಕಂದ್ರ ಸ್ವಲ್ಪ ಹಾಲು ಜಗ್ಗಿ ಹಾಕೊಂಡಿರ್ತಿವಿ ಮತ್ತು ಯಾವಾಗ್ಲು ಶುಂಠಿ ಸ್ವಲ್ಪ ಅಲ್ಲ ಇರ್ತದಲ್ಲ ಹಸೀದ್ ಅಲ್ಲೇ ತಗೊಬಂದು ಜಜ್ಜಿಕೊಂದ್ ಅದಕ್ಕೆ ಚಹಾದಾಗ್ ಕಲಸಿ ಹಾಕ್ತೀವಿ ಮಿಕ್ಸಿಗೆ ಹಾಕ್ ಹಾಕಿದೆನಂದ್ರ ಚಹಾ ಮಸ್ತ್ ಆಗತ್ತನ್ನೋಕ್ ಹಾಕ್ತೀವಿ ಮತ್ತು ಏನು ಮಾಡ್ತೀವಪ್ಪ ಅಂದ್ರೆ ಮತ್ತು ಚಹಾನೂ ಯಾವಗರಾ ಇಂಥ ಥಂಡ್ಯಾಗ್ ಪಂಡ್ಯಾಗ್ ಕುಡೀಬೇಕಪ್ಪಾ ಅಂತ ಅಂದೆನಂದ್ರೆ ಅವಾಗ ನಾವು ಶುಂಠಿ ಇರ್ತದಲ್ಲ ಒಣ ಶುಂಠಿ ತಗೊಂಡು ಅದನ್ನು ಮಿಕ್ಸಿಗೆ ಹಾಕೊಂತಿವಿ ಜಜ್ಜಿ ಸಣ್ಣ ಜಜ್ಜಿ ಆಮೇಲೆ ಅದನ್ನು ಮಿಕ್ಸಿಗೆ ಹಾಕೊಂತಿವಿ ಮಿಕ್ಸಿ ಹಾಕೊಂಡ್ಮೇಲೆ ಅದು ಒಂಥರಾ ಎಲ್ಲಿ ಬರ್ತದಲ್ಲ ಅದನ್ನು ಅಮೇ ಸೋಸ್ಕೊಂತಿವಿ ಅದನ್ನ ಸಾಣಿಗ್ಯಾಗ ಹಿಡಿದೆನಂದ್ ಸಣ್ಣ ಜಿನ್ನಂದು ಬರ್ತದೆ ಅದು ಅದನ್ನು ಜಿನ್ನಂದು ಏನು ಮಾಡ್ತೀವಿ ಒಂದು ಡಬ್ಬೆಗೆ ಹಾಕೊಂಡಿರ್ತಿವಿ ಯಾವಾಗರು ನಮ್ಗೆ ಕೆಮ್ಮು ನೆಗಡಿ ಹಾಗ್ ಹಾಗೇತ್ ಅಂತ ಅಂದೆನಂದ್ರ ಅವಾಗ ಅದನ್ನು ಚಹಾ ಪುಡಿ ಸ್ವಲ್ಪ ಕಡಿಮೆ ಮಾಡ್ತೀವಿ ಚಹಾ ಪುಡಿ ಹಾಕಲ್ ಹಾಕರ್ ಹಾಕ್ತಾರ ಹಾಕ್ಲಿಲ್ಲ ಅಂದೆನಂದ್ರ ಹಾಲಿನಾಗೆ ಸ್ವಲ್ಪ ಹಾಲು ಜಾಸ್ತಿ ಮಾಡ್ಕೊಂದು ಶುಂಠಿ ಹಾಕ್ಯಂದು ಸ್ವಲ್ಪ ಸಕ್ಕರೆ ಹಾಕ್ಯಂದು ಕುಡಿದೆನಂದ್ರ ನೆಗಡಿ ಕಡ್ಮೆ ಆಗುತ್ತೆ ಅನ್ನೊಕ್ಕೆ ಅದನ್ನು ಅಪ್ರೂಪಕ್ಕೆ ಅಂದ್ರೆ ಬಳಸ್ಕೋತಿವಿ ಮತ್ತು ಏನು ಮಾಡ್ತೀವಪ್ಪ ಅಪ್ರೂಪಕ್ಕೆ ಅಂತ ಅಂದೆನಂದ್ರ ತತ್ತಿನೂ ಅಪ್ರೂಪಕ್ಕೆ ಬಳಸ್ತೀವಿ ಹೇಗ್ ಅಂದೆನಂದ್ರ ಈಗ ದಿನಾ ತತ್ತಿ ತರೋಕ್ ಆಗೋಲಲ್ಲ ಜಗ್ಗಿ ರೇಟ್ ಇರ್ತದೆ ಅನ್ನೋಕ್ಕ ಯಾವಾಗೊ ತತ್ತಿ ತಗೊಂಬಂದಿರ್ತಿವಿ ತತ್ತಿ ತಗೊಬಂದು ಅದ್ರಾಗ ನಮ್ಗೆ ಯಾವ್ಯಾದ್ ಏನೇನು ಇಷ್ಟ ಆಗುತ್ತಲ್ಲ ಅವನ್ನೆಲ್ಲ ತಗೊಂಡು ಬಂದು ಅವನ್ನ ಅವು ಹಾಗೇನು ಮಾಡಿರ್ತೀವಿ ತತ್ತಿನ ಅಪ್ರೂಪಕ್ಕೆ ಅಂತ ಮಾಡಿ ಹೇಳ್ಬೌದು ಮತ್ತು ಚಿಕನ್ ತಗೊಂಡ್ ಬಂದಿರ್ತೀವಿ ಚಿಕನ್ನು ಯಾವಾಗ್ಲೂ ತರೋಕ್ ಆಗೋಲಲ್ಲ ಮತ್ತು ಥಂಡಿಗೆಲ್ಲ ಜಾಸ್ತಿ ತಿಂತೀವಿ ಮತ್ತು ಬೇಸಿಗೆಗಾಗೊತ್ತಿಗೆ ಯಾವಗರ ಬೇಕಂದ್ರೆ ಚಿಕನ್ನಿಗೆ ಮಸಾಲ ಹಾಕ್ಬೇಕಲ್ ಮತ್ತು ಅದು ಇನ್ನು ಚಲೋ ಆಗ್ಬೇಕಂದ್ರ್ ಮಸಾಲ ಹಾಕ್ಬೇಕಲ್ಲ ಚಿಕನ್ನು ಪೀಸ್ ಮತ್ತು ಅವುನೆಲ್ಲ ಮಸಾಲ ಅದನ್ನು ಸಪ್ರೇಟ್ ಯಾವಾಗರ ಹಬ್ಬದೂಟ ಅಂತ ಮಾಡಿರ್ತೀವಿ ಇಲ್ಲ ಅಂದೆನಂದ್ರ ಅಪ್ರೂಪಕ್ಕೆ ಒಮ್ಮೆ ಮಾಡ್ಕೊಂಡಿರ್ತಿವಿ ಅವುನೆಲ್ಲ ಅಪ್ರೂಪಕ್ಕೆ ತಗೋಬಂದು ಚಿಕನ್ನಿಗೆ ಮಸಾಲ ಹಾಕ್ತೀವಿ ಇಲ್ಲಾಂದೆನಂದ್ರ ಅದಕ್ಕೆ ಒಂದು ಮಸಾಲ ಸಿಕ್ತತಲ್ಲ ಬೇರೆ ಆ ಮಸಾಲ ತಗೊಬಂದು ಚಿಕನ್ಗೆ ಹಾಕ್ಯಂದು ಚಿಕನ್ಗೆ ಹಾಕೊ ಮಸಾಲ ಅಪ್ರೂಪ ಅಂತ ಹೇಳ್ಬೌದು ಮತ್ತೇನು ಮಾಡ್ತೀವಪ್ಪಾ ಅಂದೆನಂದ್ರ್ ಹೋಳ್ಗೆ ತುಪ್ಪ ಇರ್ತದಲ್ಲ ಓಳ್ಗಿ ಮಾಡಿರ್ತೀವಿ ಅಪ್ರೂಪಕ್ಕೆ ಹೋಳ್ಗೆನೂ ಅಪರೂಪ ಅಂತನೇ ಹೇಳ್ ಪದಾರ್ಥ ಅಂತ ಹೇಳ್ ಹೋಳ್ಗಿನೂ ಮಾಡ್ಬೇಕಾ ಅಪ್ರೂಪಕ್ಕೆ ಮಾಡಿರ್ತೀವಿ ಆವಾಗ ಅದ್ರ ಪದಾರ್ಥ ಅಂದರೆ ತುಪ್ಪ ತುಪ್ಪಾನ ಅಪ್ರೂಪಕ್ಕೆ ಹಾಕ್ ತಿಂತೀವಿ ದಿನಾ ತಿನ್ನೋದು ಅದು ಅದು ಹಳ್ಳಿಗ್ ಹಳ್ಳಿಗ್ ಮಾಡ್ತಾರಲ್ಲ ಹಾಗಾಗಿ ಅಪ್ರೂಪಕ್ಕೆ ಹೋಳಿಗೆಗ್ ಮತ್ತು ಬೇಕಾಗುತ್ತಲ್ಲ ಛಲೋ ಆಗ್ಬೇಕು ಅಂದೆನಂದ್ರ ಅದ್ರ ಟೇಸ್ಟ್ ಬರ್ಬೇಕ್ ಅಂದೆನಂದ್ರ ಛಲೋ ಆಗ್ಬೇಕು ಅಂದೆನಂದ್ರ ಮತ್ತು ಆ ಹೋಳ್ಗೆಗೆ ತುಪ್ಪ ಹಾಕ್ಯಂದು ಊಟ ಮಾಡ್ತೀವಿ ಮತ್ತು ತುಪ್ಪಕ್ಕೆ ಹೋಳ್ಗಿ ತುಪ್ಪ ಅಷ್ಟು ಉಣ್ಣೋಕ್ ಬೇಸ್ರ ಆಗುತ್ತೆ ಅನ್ನೋಕ್ ಮತ್ತು ನಾವು ಸಂಡಿಗೆ ಕರೀತಿವಿ ಸಂಡಿಗೆಂತಾ ಮಾಡ್ತೀವಿ ಸಂಡಿಗೆ ಹೇಗಂದೆನಂದ್ರ ಅದಕ್ಕೆ ಅಕ್ಕಿ ಅಕ್ಕಿನಾ ಜೀನ ಹಾಕಿಸ್ಕೋಬಂದು ಅದನ್ನು ಕಲಸಿಟ್ಟು ಒಲೆಮೇಲ್ ಕುದಿಸಿ ಸಂಡಿಗೆ ಅಂತ ಹಾಕ್ತಿವಿ ಬೇಸ್ಗೆ ಹಾಕೊಂಡ್ ಇಟ್ಕೊಂಡಿರ್ತಿವಿ ಒಂದು ವರ್ಷಗಟ್ಲೆ ಬರ್ತದೆ ಅದು ಅವನ್ನ ಎಣ್ಣೆಗೆ ಕರ್ಕೊಂಡ್ ತಿಂತೀವಿ ಸಂಡಿಗೆ ಆಗಿರ್ಬೌದು ಮತ್ತು ಹಪ್ಳ ಅಗಿರ್ಬೌದು ಹಪ್ಳಾನ ಹಾಗೆ ಮಾಡ್ತೀವಿ ಹಪ್ಳಾನ ಅಕ್ಕಿ ಹಿಟ್ಟಲ್ಲೆ ಮಾಡಿ ಮೊದಲಿಗೆ ಮಾಡ್ಕೊಂಡ್ ಇಟ್ಕೊಂಡಿರ್ತೀವಿ ಅಲ್ಲ ಸಂಡಿಗೆ ಹಪ್ಳ ಮತ್ತು ಮೆಣ್ಸಿಕಾಯಿ ಇರ್ತದೆ ಇವು ಹಸಿ ಮೆಣ್ಸಿಕಾಯಿ ಕರಿದು ಮೆಣ್ಸಿಕಾಯಿ ಅಲ್ಲ ಅವು ಒಣ ಮೆಣ್ಸಿಕಾಯಿ ಹಸಿ ಮೆಣ್ಸಿಕಾಯನ್ನ ನಡುವಿಗ್ ತುಮ್ ತೊ ಸೋಸಿ ಅದಕ್ಕೆ ಮೊಸ್ರುಗಾಯ್ ಮೊಸ್ರು ಮೊಸರಿಂದು ಲೇಪನ ಮಾಡ್ಕೊಂದು ಅದನ್ನು ಒಣಗಿಸ್ಕೊಂದು ಇಟ್ಕೊಂಡಿರ್ತೀವಿ ಫರ್ಸ್ಟ್ಗೆ ಅದನ್ನು ಮತ್ತು ಹಸಿ ಮೆಣ್ಸಿಕಾಯಿ ಎಲ್ಲ ಕರ್ಕೊಂತಿವಿ ಈ ಇಂಥವೆಲ್ಲ ನಾವು ಹಬ್ದಾಗ ಅಷ್ಟೆ ಮಾಡ್ಕೊಂತಿವಿ ಬಿಟ್ಟರೆ ಖಾಲಿ ದಿನದಾಗೆಲ್ಲ ಮಾಡೋದಿಲ್ಲ ಮತ್ತು ಏನಪ್ಪಾ ಹಬ್ದಾಗ ಹಬ್ದಾಗಂತೀವ್ ಅಪ್ರೂಪಕ್ಕೆ ಆಗ್ಬಿಟ್ಟಿರ್ತವೆ ಯಾರರೂ ಮನಿಗ್ ಬಂದಾಗ ಬೀಗರು ಬಂದಾಗ ಇಲ್ಲ ಅಂದೆನಂದ್ರ ಹಬ್ಬದಾಗ ಅಷ್ಟೆ ಮಾಡ್ತೀವಿ ಇಂಥವೆಲ್ಲ ಖಾಲಿ ದಿನದಾಗ ಮಾಡೋದು ಅಂದರೆ ಭಾಳಾ ಕಡಿಮೆ ಭಾಳ ರೇಟಿಂದ್ ಆಗತ್ತಲ್ಲ ಮಾಡೋದಿಲ್ಲ ಮತ್ತು ಏನು ಪದಾರ್ಥಗಳ್ ಅಪ್ರೂಪಕ್ಕೆ ಅಂತ ಅಂದೆನಂದ್ರೆ ಇದುನೂ ಕರೀತಿವಲ್ಲ ಸಂಡಿಗೆ ಟೈಪೇ ಇರ್ತವೆ ಮತ್ತು ಅಂಗ್ಡಿಯಲ್ಲಿ ತಗೊಂಡು ಬಂದುನೂ ಕರಿತೀವಿ ಅವು ಅಪ್ರೂಪಕ್ಕೆ ಎಲ್ಲರ ಊರಾಗೆ ಮಾರೋಕ್ ಬಂದಾಗಾ ಇಲ್ಲ ಅಂದೆನಂದ್ರ ನಮ್ಗೆ ಬೇಕಾತ ಅಂಗ್ಡಿಯಾಗ್ ತಗೊಂಡು ಬಂದು ಹಾಕೊಂಡಿರ್ತಿವಿ ಇಲ್ಲ ಅವಲಕ್ಕಿ ಇರ್ತದಲ್ಲ ಅವಲಕ್ಕಿನ ಮಾಡ್ತೀವಿ ಅವಲಕ್ಕಿನ ಊರಾಗ ಹತ್ತು ರೂಪಾಯ್ಗೆ ಸೇರು ಮಾರ್ಕೊಂಬರ್ತರಲ್ಲ ಅವಾಗ ನಾವು ಅವಲಕ್ಕಿ ತಗೊಂದ್ ಇಟ್ಕೊಂಡಿರ್ತಿವಿ ಅವನ್ನು ಬೇಕಾದಾಗ ಅವಲಕ್ಕಿಗೆ ಅವಲಕ್ಕಿನ ಸ್ವಲ್ಪ್ ಕರ್ಕೊಂದು ಇಲ್ಲಾಂದ್ರೆ ಅದಕ್ಕೆ ಒಗ್ಗರ್ಣೆ ಕೊಟ್ಕೊಂತಿವ್ ಅವಲಕ್ಕಿಗೆ ಕರಿದ ಅವಲಕ್ಕಿ ಅಂತ ಕರಿತೀವಿ ಅವ್ನ ತಿಂತೀವಿ ಬಿಟ್ರೆ ಮತ್ತೆ ಮಂಡಾಳ ಖಾರ ಮಂಡಾಳ ಇರ್ತದಲ್ಲ ಖಾರದ್ ಮಂಡಾಳನೂ ಇದನ್ನು ತಗೊಬಂದಿರ್ತೀವಿ ಯಾವಗಾರ ಬೇಕೆನಿಸ್ದಾಗ ಖಾರ ಮಂಡಾಳ್ ತಗೊಬಂದು ಮಂಡಾಳ ತಗೊಬಂದು ಅದ್ಕೆ ಖಾರಾ ಹಚ್ತಿವಿ ಅದು ಒಗ್ಗರ್ಣೆ ಕೊಟ್ಟು ಖಾರಾ ಹಚ್ಚಿ ಅದನ್ನು ಅಪ್ರೂಪಕ್ಕೆ ಅಪ್ರೂಪಕ್ಕೆ ಖಾರ ಮಂಡಾಳ ತಿಂತಿರ್ತೀವಿ ಅಂದ್ರೆ ಚಳಿಗಾಲ್ದಾಗ ಯಾವಾಗರ ಬೇಕಾತಂದ್ರೆ ಅವಾಗ ಖಾರ್ ಮಂಡಾಳ ತಿಂತೀವಿ ಮಿರ್ಚಿ ಆಗಿರ್ಬೌದು ಮತ್ತು ಕೈ ಕರಿದ್ ಅವಲಕ್ಕಿ ಇನ್ನು ಅಡುಗೇಗ್ ಹಾಕದ್ ಅಂದೆನಂದ್ರ ಏನು ಮೊಸರು ಹಾಲು ಜಾಸ್ತಿ ಬಳ್ಸಲ್ಲ ಈ ಗೋಡಂಬಿ ದ್ರಾಕ್ಷಿ ಇದನ್ನೆಲ್ಲ ನಾವು ಭಾಳ ಬಳ್ಸೋದಿಲ್ಲ ಮತ್ತು ಅಪರೂಪಕ್ಕೆ ಇದ್ದಾಗ ಅಷ್ಟೇ ಅಡುಗೆ ಬೇ ಅಂದರೆ ಅಡುಗೆ ರುಚಿಯಾಗಲಪ್ಪಾ ಅಂತ ಅಂದೆನಂದ್ರ ಅವನ್ನ ಹಾಕೊಂಡಿರ್ತಿವಿ ಮತ್ತು ಏನಂತಂದರೆ ಈ ಕಾರ್ನ್ ಫ್ಲೋರ್ ಅಂತ ಹಿಟ್ ಸಿಗುತ್ತಲ್ಲ ಅದನ್ನು ಅಪ್ರೂಪಕ್ಕೆ ನಾವು ಏನರಾ ಮಾಡ್ಬೇಕಪ್ಪ ಅಂದ್ರೆ ಗೋಬಿ ಗೀಬಿ ಮಾಡ್ಬೇಕಂದ್ರ್ ಅಷ್ಟು ಅದನ್ನು ತಗೊಬಂದಿರ್ತಿವಿ ಗೋಬಿದೂ ಆಗಿರ್ಬೋ ಗೋಬಿದೂನೂ ಕಡ್ಮೆ ಆ ಕಾರ್ನ್ ಫ್ಲೋರ್ ಅಂತ ಹಿಟ್ ಸಿಗುತ್ತದೆ ಅದುನ್ನ ತಗೊಬಂದ್ ಮತ್ತು ಅದನ್ನು ಹಿಟ್ ಕಲಸ್ಕೊಂಡು ಗೋಬಿ ಮಾಡ್ಕೊಂಡ್ ತಿಂತೀವಿ ಅದನ್ನು ಬಿಟ್ನಂದ್ರೆ ಈಗ ಪಾನಿಪುರಿದು ಅದನ್ನೂ ಅದನ್ನು ಕಡಿಮೆ ಅಪ್ರೂಪಕ್ಕೆ ಮತ್ತು ಏನಪ್ಪ ಮಾಡ್ತೀವಪ್ಪಾ ಅಂತ ಅಂದೆನಂದ್ರ ಇದುನ್ನು ಮಾಡ್ಕೊಂಡಿರ್ತಿವಿ ಅನ್ನದಾಗ ಚಟ್ನಿ ಬೇಕಾಗುತ್ತೆ ಅನ್ನೊಕೆ ಅಪ್ರೂಪಕ್ಕೆ ಇದು ನಮಗೆ ಏನರೆ ಟೇಸ್ಟ್ ಬೇ ಟೇಸ್ಟಿ ಬೇಕಪ್ಪ ಅಂದೆನಂದೆನಂದ್ರ ಅವುನೆಲ್ಲಾ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಮತ್ತೆ ಸರಿ ಟಮಾಟೆ ಹಣ್ಣು ಮೆಣ್ಸಿಕಾಯಿ ಅದ್ಕೆ ಸ್ವಲ್ಪ ಮಸಾಲೆ ಹಾಕ್ಯಂದು ಖಾರ ಹಾಕ್ಯಂದು ಟಮಾಟೆ ಹಣ್ಣು ಹಾಕ್ಯಂದು ಅವನ್ನೆಲ್ಲಾ ಮಿಕ್ಸಿಗೆ ಹಾಕ್ಯಂತೀವಿ ಅದನ್ನು ಮಿಕ್ಸಿಗೆ ಹಾಕ್ಯಂದ್ಮ್ಯಾಮೇಲೆ ಅದ್ಕೆ ಸ್ವಲ್ಪ ಲೈಟಾಗಿ ಸ್ವಲ್ಪ ಮೊಸರು ಕಲಸ್ಕೊಂತಿವಿ ಮೊಸರು ಕಲಸ್ಕೊಂಡು ಸಧ್ಯಕ್ಕೆ ಅಷ್ಟು ಬರೋದು ರುಚಿ ಆಗುತ್ತೆ ಅದು ಆಮೇಲೆ ಒಂದು ಎರಡು ದಿನ ಬಿಟ್ಟರೆ ರುಚಿಯಾಗಲ್ಲ ಅನ್ನೋಕ್ ಅಪ್ರೂಪಕ್ಕೆ ಯಾರರ ಅಡ್ಗೆ ಉಣ್ಣಲ್ಲಪ್ಪ ಏನರ ರುಚಿಗೆ ಬೇಕನ್ನೋಕ್ಕ ಅದನ್ನ ಮಾಡ್ಕೊಂಡಿರ್ತಿವಿ ಮತ್ತೇನು ಅಪ್ರೂಪಕ್ಕೆ ಮಾಡಿರ್ತೀವಿ ಅಂತಂದರೆ ಬೆಲ್ಲ ಬೆಲ್ಲದ್ದು ಮಾಡ್ಕೊಂತಿವಿ ಬೆಲ್ಲದ್ದು ಗಿಣ್ಣ ಅಂತ ಮಾಡ್ಕೊಂತಿವಿ ಅದು ಅಪ್ರೂಪಕ್ಕೆ ಅದು ಹಾಕೊ ಎಣ್ಣೆ ಇಲ್ಲದಾಗ ಇಲ್ಲಾಂದರೆ ಬೇರೆ ಬೇರೆ ದಿನದಾಗ ಮಾಡ್ಕೊಂಡಿರ್ತಿವಿ ಗಿಣ್ಣ ಮಾಡ್ಕೊಂಡ್ ಗಿಣ್ಣ ಉಣ್ತೀವಿ ಅದ್ಕೆ ಬೆಲ್ಲ ನೀರು ಇದು ಅಪ್ರೂಪಕ್ಕೆ ಅಪ್ರೂಪಕ್ಕೆ ಮಾಡ್ಕೊಂಡು ಗಿಣ್ದ ಮತ್ತು ಇದ್ಕೆ ಬೇಕನ್ನೋಕ್ಕ ಕೊಬ್ಬರಿ ಚಟ್ನಿ ಅಂತ ಮಾಡ್ಕೊಂತಿವಿ ಕೊಬ್ಬರೀನ ಮಿಕ್ಸಿಗೆ ಹಾಕ್ಯಂದು ಅದಕ್ಕೆ ಕೊಬ್ಬರೀನ ಏನು ಮಾಡ್ತೀವಿ ಮಿಕ್ಸಿಗೆ ಹಾಕ್ಯಂತಿವಿ ಕೊಬ್ಬರಿ ಮಿಕ್ಸಿಗೆ ಹಾಕ್ಯಂಡ್ ಆದ್ಮೇಲೆ ಅದನ್ನು ಸಣ್ಣಗೆ ಮಾಡಿ ಅದಕ್ಕೆ ಉಪ್ಪು ಖಾರಾ ಖಾರ ಹಾಕಿ ಉಪ್ಪು ಹಾಕಿ ಅರಿಶ್ಣ ಹಾಕಿ ಅದಕ್ಕೊಂದು ಸ್ವಲ್ಪೂ ಕಲ್ಬೆರಕೆ ಮಾಡಿ ಅದನ್ನು ತಿಂತೀವಿ ಇಲ್ಲಾಂದರೆ ಕೊಬ್ಬರಿ ಚಿನ್ನಿ ಮಾಡ್ಕೊಂಡಿರ್ತಿವಿ ಮನೇಲಿ ಕೊಬ್ಬರಿ ಚಿನ್ನಿ ಕೊಬ್ಬರಿ ಜಾಸ್ತಿ ಇತ್ತು ಅಂದೆನಂದ್ರ ಯಾವಾಗರ ಅದನ್ನು ಮಿಕ್ಸಿಗೆ ಹಾಕ್ಯಂದು ಅದಕ್ಕೆ ಬೆಲ್ಲದ್ದು ಆಣೆ ಇರ್ತದಲ್ಲ ಆಣೆ ಅದಕ್ಕೆ ಹಾಕಿ ಉಂಡಿ ಕಟ್ತೀವಿ ಇಲ್ಲಾಂದರೆ ಅಲ್ಪಿ ಮಾಡ್ದಂಗೆ ಮಾಡಿ ಅದನ್ನೂ ಯಾವ್ದ್ ಕೊಬ್ಬರಿ ಚಿನ್ನಿ ಟೈಪ್ ತಿಂತೀವಿ